ಭಾರತದಲ್ಲಿ ಎಲ್ಲರೂ ಮೊದಲಿಗೆ ಸೀರೆ ಉಡ್ತಾಯಿದ್ರು ಮೈತುಂಬ ಸೀರೆನ ಸೆರಗನ್ನು ಹೊದ್ಕೊಂತಾಯಿದ್ರು ಎಷ್ಟು ನೋಡ್ಲಿಕ್ಕೆನೇ ತುಂಬ ಜನ ಹಾಗೆ ಅನ್ನಿಸ್ತಾಯಿತ್ತು ಈಗ ಎಲ್ಲರೂ ಪಾಶ್ಚಾತ್ಯ ಸಂಸ್ಕೃತಿಯನ್ನು ತುಂಬನೇ ಅನುಯಾಯಿಗಳಾಗಿಬಿಟ್ಟಿದ್ದಾರೆ ಯಾವುದು ಎಷ್ಟರ ಮಟ್ಟಿಗೆ ಅಂದರೆ ಸೀರೆ ಉಡುವುದೇ ತುಂಬ ಕಡಿಮೆ ಆಗಿ ಹೋಗಿದೆ ಇನ್ನು ಸಲ್ವಾರ್ ಕಮೀಸ್ ಈ ಥರ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಆದರೆ ತುಂಬ ಮೈ ಕಾಣುವಂಥ ಬಟ್ಟೆಗಳನ್ನು ತೊಡುವುದು ಇತ್ತೀಚೆಗೆ ಮಕ್ಕಳಲ್ಲಿ ಅದೊಂದು ಅಭ್ಯಾಸವಾಗಿ ಹೋಗಿದೆ ತುಂಬ ಈ ಖಾದಿ ಬಟ್ಟೆಗಳು ಉಣ್ಣೆ ಬಟ್ಟೆಗಳು ಆಮೇಲೆ ಹತ್ತಿ ಬಟ್ಟೆಗಳು ಎಲ್ಲ ತುಂಬ ಕಡಿಮೆ ಆಗಿ ಹೋಗಿ ಬೇರೆ ರೀತಿಯ ಬಟ್ಟೆಗಳು ನೈಲಾನ್ ರಿಯಾನ್ ಪಾಲಿಸ್ಟರ್ ಈ ರೀತಿ ಬಟ್ಟೆಗಳೇನೇ ಜಾಸ್ತಿ ಆಗಿಬಿಟ್ಟು ಅದು ಆರೋಗ್ಯದ ಮೇಲೆ ಕೂಡ ತುಂಬನೇ ಪರಿಣಾಮ ಬೀರ್ತಾಯಿದೆ ಹಾಗಾಗಿ ಆದಷ್ಟು ಖಾದಿ ಬಟ್ಟೆಗಳನ್ನ ಹತ್ತಿ ಬಟ್ಟೆಗಳನ್ನು ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಗಳನ್ನ ತೊಡೋದು ಉತ್ತಮ ಇಲ್ಲೇ ಖಾದಿ ಗ್ರಾಮೋದ್ಯೋಗ ಅಂತ ಇದೆ ನಮ್ಮ ಊರಿನಲ್ಲಿ ಅಲ್ಲಿ ನಾವು ಮೆತ್ತನೆ ಸೀರೆ ಬಟ್ ಬಟ್ಟೆಗಳನ್ನೆಲ್ಲ ಅಲ್ಲೇನೆ ಖರೀದಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗಿನ ಯುವ ಜನತೆ ಇದಕ್ಕೆ ಒಂದು ಉತ್ತಮವಾದಂತಹ ಒಂದು ಒಂದು ನಿರ್ಧಾರ ತಗೊಂಡು ಆದಷ್ಟು ಹತ್ತಿ ಉಣ್ಣೆ ಮತ್ತು ಖಾದಿ ಬಟ್ಟೆಗಳನ್ನು ತೊಟ್ಟು ನಮ್ಮ ಭಾರತೀಯ ಸಂಸ್ಕೃತಿನ ಉಳಿಸಬೇಕು